ಆಧುನಿಕ ಕಾಲಮಾನದಲ್ಲಿ ಕನ್ನಡ ಭಾಷೆ ಎದುರಿಸುತ್ತಿರುವ ಸವಾಲುಗಳು ಏನಂತ ಹೇಳಿದರೆ ಆಂಗ್ಲ ಭಾಷೆ ಅಂತ ಹೇಳ್ಬಹುದು ಯಾಕೆಂತ್ಹೇಳಿದರೆ ಈಗ ಕಾಲದಲ್ಲಿ ಎಲ್ಲರೂ ಆಂಗ್ಲ ಭಾಷೆಗೆ ಪ್ರಮುಖ ಸ್ಥಾನವನ್ನು ಕೊಡುತಿದ್ದರೆ ವಿನಹ ಕನ್ನಡ ಭಾಷೆಗೆ ಯಾರೂ ಕೂಡ ಪ್ರಮುಖ ಸ್ಥಾನವನ್ನು ಕೊಡುತ್ತಿಲ್ಲ ಯಾಕೆಂತ ಹೇಳಿದರೆ ಈಗಿನ ಮಕ್ಕಳನ್ನು ಎಲ್ಲರೂ ಕೂಡ ಆಂಗ್ಲ ಭಾಷೆ ಶಾಲೆಗೆ ಹಾಕುತ್ತಿದ್ದಾರೆ ಯಾರೂ ಕೂಡ ಕನ್ನಡ ಭಾಷೆ ಶಾಲೆಗೆ ಹಾಕುತ್ತಿಲ್ಲ ಯಾಕಂತ ಹೇಳಿದ್ರೆ ನಂಗೆ ತುಂಬ ಬೇಜಾರಾಗೋ ವಿಷ್ಯ ಏನಂತ ಹೇಳಿದ್ರೆ ಕನ್ನಡ ಈಗ ತುಂಬ ಕಮ್ಮಿ ಆಗ್ತಾ ಬಂದಿದೆ ಎಲ್ಲಾ ಕಡೆ ನೋಡಿದ್ರು ಕನ್ನಡ ಮೀಡಿಯಮ್ಸ್ ಶಾಲೆಗಳು ಬಂದಾಗಿ ಎಲ್ಲರೂ ಆಂಗ್ಲ ಭಾಷೆ ಶಾಲೆಗೆ ಹಾಕುತ್ತಿದ್ದಾರೆ ಯಾಕಂತಂದರೆ ಈಗ ಜನರಿಗೆ ಏನಂತ ಹೇಳಿದರೆ ಕನ್ನಡ ಕಲಿತರೆ ಏನು ಪ್ರಯೋಜನ ಇಲ್ಲ ನನ್ನ ಮಕ್ಕಳು ಆಂಗ್ಲ ಭಾಷೆ ಕಲಿತರೆ ಮಾತ್ರ ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿ ಅವರಿಗೊಂದು ಗೌರವ ಸಿಗುತ್ತದೆ ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿ ನನ್ನ ಮಕ್ಕಳಿಗೆ ಒಳ್ಳೆ ಒಳ್ಳೆ ವರ್ಕ್ ಹಾಗು ಸಿಗುತ್ತದೆ ಜಾಬ್ ಸಿಗುತ್ತದೆ ಅಂತ ತುಂಬ ತಲೆಯಲ್ಲಿ ಉಂಟು ಯಾಕೆಂತ ಹೇಳಿದ್ರೆ ನಾನು ಹೇಳ್ತಿನಿ ಮೊದಲ್ನೇ ಕಾಲದಲ್ಲಿ ಎಲ್ಲರೂ ಕನ್ನಡ ಭಾಷೆಯಲ್ಲಿ ಕಲಿತವರು ಈಗ ಇದರಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದು ನಮ್ಮದೊಂದು ಮೂಢನಂಬಿಕೆ ಅಂತ ಹೇಳ್ಬಹುದು ನಾವು ನಮಗೆ ಒಂದು ಗುರಿ ಅಂತ ಇದ್ರೆ ನೀವು ಕನ್ನಡ ಭಾಷೆಯಾಗಿ ಹೋಗಲಿ ಆಂಗ್ಲ ಭಾಷೆಗೆ ಹೋಗಲಿ ಕನ್ನಡ ಭಾಷೆಯಲ್ಲಿ ಕಲಿತವರು ಎಂತೆಂಥ ಹೆಸರುಗಳನ್ನ ಮಾಡಿದ್ದಾರೆ ಎಂತೆಂಥ ವಿಜ್ಞಾನಿಗಳು ಕನ್ನಡ ಭಾಷೆಯಲ್ಲಿ ಕಲಿತು ಯೆ ದೊಡ್ಡ ಮಟ್ಟಕ್ಕೆ ಹೋದವರು ಕೂಡ ಇದ್ದಾರೆ ನನಗೆ ಹೇಳಲು ತುಂಬ ಬೇಜಾರಾಗುವ ವಿಷಯವೇನಂತ ಹೇಳಿದರೆ ಇದು ನಮ್ಮ ಊರಿನಲ್ಲಿ ಹೇಳ್ತೇನೆ ನಮ್ಮ ಊರಿನಲ್ಲಿ ನಾನು ನೋಡಿದ ಹಾಗೆ ಈಗಷ್ಟೆ ತಾನೇ ಒಂದು ಎರಡು ವರ್ಷದ ಹಿಂದೆ ನನ್ನ ನಾನು ಕಲಿತ ಕನ್ನಡ ಮೀಡಿಯಂ ಶಾಲೆ ಕೂಡ ಬಂದ್ ಆಗಿದೆ ಅದು ಕೇಳಿ ನನಗೆ ತುಂಬಾ ಬೇಜಾರಾಯ್ತು ಅದು ಅಲ್ಲದೆ ಇನ್ನೊಂದು ಕನ್ನಡ ಮೀಡಿಯಂ ಶಾಲೆ ಕೂಡ ಬಂದ್ ಆಯಿತು ನಮ್ಮ ಆಚೆ ಈಗ ಎಲ್ಲ ಕನ್ನಡ ಭಾಷೆ ಶಾಲೆಗಳು ಬಂದಾಗಿ ಖಾಲಿ ಆಂಗ್ಲ ಭಾಷೆ ಶಾಲೆಗಳು ಮಾತ್ರ ಮೇಲಕ್ಕೆ ಹೋಗ್ತಾ ಇದೆ ಇದನ್ನು ಕೇಳಲು ನಂಗೆ ತುಂಬ ಬೇಜಾರು ಆಗ್ತದೆ ಏನು ಮಾಡೋದು ಈಗ ಈಗ ಜನರಿಗೆ ನಾವು ಹೇಳಲಿಕ್ಕೆ ಹೋದರೆ ತುಂಬ ಕಷ್ಟ ಅಂತ ಹೇಳ್ಬಹುದೆ ಇದೆ ಕನ್ನಡ ಭಾಷೆ ಎದುರಿಸುತ್ತಿರುವ ಸವಾಲು ಅಂತ ನಾನು ಹೇಳ್ತೀನಿ